ನಮ್ಮ ದೇಶದಲ್ಲಿ ಸಿಟೀಲಿ ಸಿಗೋ ಸೌಲಭ್ಯಗಳ ಥರ ಗ್ರಾಮೀಣ ಪ್ರದೇಶದಲ್ಲಿ ಸಿಗಲ್ಲ ಅದು ನೀವು ಯಾವ್ದಾದ್ರೂ ನೀವು ಕಾರಣಗಳನ್ನಾದರೂ ತಗೊಳ್ಳಿ ಇವಾಗ ನೀವು ಆರೋಗ್ಯ ಕೇಂದ್ರಗಳು ಮತ್ತೆ ಬ್ಯಾಂಕಿಂಗ್ ಸರ್ವಿಸ್ ಮತ್ತೆ ಪೋಲಿಸ್ ಸರ್ವಿಸ್ ಈ ರೀತಿ ನೀವು ಯಾವುದೇ ಕಾರಣಗಳು ತಗೊಂಡ್ರುನೂ ಗ್ರಾಮೀಣ ಇದರ ಗ್ರಾಮೀಣ ನಗರಗಳಲ್ಲಿ ಎಲ್ಲ ತುಂಬ ಕಳಪೆಯಾಗಿ ಕೊಡ್ತಿದ್ದಾರೆ ಸರ್ಕಾರದವರು ಯಾಕೆಂದರೆ ಇವಾಗ ನಾವು ಸಿಟಿಗಳಲ್ಲಿ ಒಳ್ಳೊಳ್ಳೆ ಟ್ರಾನ್ಸ್ಪೋರ್ಟೇಶನ್ಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಸಿಗ್ತಾವೆ ನಾವು ಓಡಾಡೋದು ಇವಾಗ ಬಸ್ಗಳು ಎಲ್ಲ ಸಮಯಕ್ಕೂ ನಮಗೆ ಸಿಗುತ್ತೆ ಸಿಟೀಲಿ ಓಡಾಡೋಕ್ಕೆ ಮತ್ತೆ ಆಟೋಗಳ ವ್ಯವಸ್ಥೆ ಈ ರೀತಿ ಎಲ್ಲ ಸೌಲಭ್ಯಗಳು ಸಿಟಿಯೊಳಗೆ ಸುಲಭವಾಗಿ ಸಿಗ್ತವೆ ಅದೇ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಲ್ಸ್ಕೊಳೋಕ್ಕೋದ್ರೆ ಹಳ್ಳಿಗಳ ಸೈಡ್ ಸರಿಯಾಗಿ ರೋಡ್ ಕೂಡ ಮಾಡಿರಲ್ಲ ಮತ್ತೆ ಅಲ್ಲಿ ಬಸ್ಗಳ ವ್ಯವಸ್ಥೆ ಕರೆಕ್ಟಾಗಿ ಇರಲ್ಲ ಮಲ್ಲಿನ್ ಕ್ ಮಕ್ಕಳುಗಳು ಸಿಟಿಗೆ ಬಂದು ಓದಕ್ಕೆ ಬರ್ತೀನಿ ಅಂದರೆ ಬಸ್ಗಳ ವ್ಯವಸ್ಥೆ ಚೆನ್ನಾಗಿರಲ್ಲ ಮತ್ತೆ ಆರೋಗ್ಯ ಕೇಂದ್ರಗಳು ಅಲ್ಲಿ ಡಾಕ್ಟ್ರುಗಳು ಕೂಡಾ ಕರಟ್ ಕರೆಟ್ ಟೈಮಿಂಗ್ಸಿಗೆ ಬರಲ್ಲ ಬೇಕಾಬಿಟ್ಟಿ ಬರ್ತಾರೆ ಮತ್ತೆ ಡಾಕ್ಟ್ರುಗಳಿದ್ದರೆ ಪೇಶೆಂಟ್ಸ್ಗಳಿಗೆ ಬೇಕಾಗಿರೋ ಮೆಡಿಸಿನ್ ಕೊಡೋಕ್ಕೆ ಮೆಡಿಸಿನ್ಗಳಿರಲ್ಲ ಇಲ್ಲ ಅಪರೇಶನ್ದು ಆಕ್ಸಿಜನ್ಗಳು ಸಪ್ಲೈ ಇರಲ್ಲ ಮತ್ತೆ ಯಾವುದೇ ರೀತಿ ಮೆಟೀರಿಯಲ್ಗಳು ಮ ಪೂರ್ತಿಯಾಗಿ ಸಪ್ಲೈ ಆಗಲ್ಲ ಈ ರೀತಿ ತೊಂದರೆಗಳು ಗ್ರಾಮೀಣ ಪ್ರದೇಶದಲ್ಲಿ ಸದಾ ಯಾ ಆಗ್ತಾ ಇರುತ್ತೆ ಇದನ್ನು ಸರಿ ಮಾಡ್ಕೊಬೇಕು ಯಾಕೆಂದರೆ ಅಲ್ಲಿನ ಜನಗಳು ಯಾವಾಗಲೂ ಅವರು ಪ್ರತಿಯೊಂದು ವಿಷಯಕ್ಕೂ ಅವರು ಸಿಟಿಗೆ ಬರಕ್ಕಾಗಲ್ಲ ಸಿಟಿಗೆ ಬರಬೇಕು ಇವಾಗ ಆರೋಗ್ಯಕ್ಕೆ ಆರೋಗ್ಯ ಬಗ್ಗೆ ಏನೋ ತೋರ್ಸೊಕ್ಕೆ ಅವರು ಸಿಟಿಗೆ ಬರಬೇಕು ಅಂದರೆ ಅವರು ಬಸ್ಸಲ್ಲಿ ಬರಬೇಕು ಆ ಬಸ್ಗಳು ಟೈಮಿಂಗ್ಸ್ ಪ್ರಕಾರ ಅಲ್ಲಿ ಬರಲ್ಲ ಕಾದು ಕಾದು ಕಾದು ಅಲ್ಲಿನ ಜನಗಳಿಗೆ ಬೇಜಾರಾಗುತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಅವರು ಒಂದು ಹಾಸ್ಪಿಟ್ಲ್ಗೆ ತೋರಿಸಬೇಕೆಂದರೂನೂ ಅವರು ಸಿಟಿಗೆ ಬರಬೇಕು ಈ ರೀತಿ ಆ ಕಾರಣಗಳು ಆಗಬಾರದು ಮತ್ತೆ ಈ ರೀತಿ ದುರ್ವ್ಯವಸ್ಥೆಗಳು ಆಗಬಾರದು ಆ ಕಾರಣದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜಾ ಅಲ್ಲಿನ ಹಳ್ಳಿ ಜನಗಳಿಗೂ ಕೂಡ ಒಳ್ಳೆ ಬಸ್ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸ್ ಕೊಡಬೇಕು ಮತ್ತೆ ಹಾಸ್ಪಿಟಲ್ ಸರ್ವಿಸ್ ಕೊಡಬೇಕು ಮತ್ತೆ ಬ್ಯಾಂಕಿಂಗ್ ಸರ್ವಿಸ್ ಕೊಡಬೇಕು ಈ ರೀತಿ ಎಲ್ಲ ಸರ್ವಿಸ್ಗಳೂನು ರಾಜಕೀಯದವರು ಮಾಡಿಕೊಡಬೇಕು ಬರೀ ಆ ಓಟ್ ಕೇಳೋಕ್ಕೆ ಮಾತ್ರ ಅಲ್ಲಿಗೆ ನಾವು ಹೋಗಿ ಜನಗಳನ್ನು ಬೇಡಬಾರದು ಹಾಗೆ ನಾವು ಓಟ್ ಕೇಳಿ ಗೆದ್ದ ನಂತರ ಅಲ್ಲಿನ ಜನಗಳಿಗೂ ಸಹಾಯ ಮಾಡಬೇಕು ಮತ್ತೆ ಅಲ್ಲಿ ಕೂಡ ಡೆವಲಪ್ ಆಗಬೇಕು ಇಲ್ಲಿ ಸಿಟಿಯಲ್ಲಿ ಹೇಗೆ ಡೆವಲಪ್ ಆಗುತ್ತೊ ಹಳ್ಳಿ ಕಡೆನೂ ಡೆವಲಪ್ ಆದಾಗ ಆವಾಗಲೇ ನಮ್ಮ ದೇಶ ಉದ್ದಾರ ಆಗಲು ಸಾಧ್ಯ ಮತ್ತೆ ಜನಗಳಿಗೂ ಅದು ತುಂಬಾ ಹೆಲ್ಫ್ ಆಗುತ್ತೆ ಯಾವುದೇ ರೀತಿ ಅವರಿಗೆ ತೊಂದರೆ ಆಗಲ್ಲ